ಹಾಂ ನಮಸ್ಕಾರ ಆ ನಾ ನಾನು ಕರ್ನಾಟಕದಲ್ಲಿ ಪ್ರವಾಸಿ ಸ್ಥಳಗಳ ನೋಡ್ಬೇಕಿತ್ತು ನೀವು ಗೈಡ್ ಮಾಡ್ತಿರಾ ಕರ್ನಾಟಕದಲ್ಲಿ ಯಾವ ಸ್ಥಳ ನೋಡ್ಲಿಕ್ಕೆ ಚೆನಾಗಿದೆ

ಹ್ಞೂ ಹ್ಞೂ

ಹ್ಞೂ ಹ್ಞೂ ಹಾಂ ಮತ್ತು ಯಾವ್ದಾದರೂ ಅರಮನೆ ಏನಾದರು ಇದೆಯಾ

ಹೌದಾ ಫೋಟೋ ತೆಗಿಲಿಕ್ಕಲ್ಲಾ ಚೆನಾಗಿದೆ ಪ್ಲೇಸ್ ಬಿಡ್ತಾರ ಫೋಟೋ ತೆಗ್ಯಕ್ಕೆ

ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹೌದಾ ಅಂಬಾರಿ ಅಂದರೇನು

ಹ್ಞೂ ಹೌದಾ ಮತ್ತು ಅವ್ರ

ಹ್ಞ್ ಹಂಪಿ ಎಲ್ಲಿ ಬರತ್ತೆ

ಹ್ಞ್ ಹ್ಞ್ ಹ್ಞ್ ಹಾಂ ಹಾಂ ಹಾಂ

ಹ್ಞ್ ಹ್ಞ್

ಹ್ಞೂ ಹಾಂ ಹ್ಞೂ ಹ್ಞೂ

ಹ್ಞೂ ಹಾಂ ಹ್ಞೂ ಹ್ಞೂ ಎಲ್ಲ ಹಿಸ್ಟಾರಿಕಲ್ ಪ್ಲೇಸಸ್ ಅಲ್ಲಾ ಹ್ಞೂ ಹ್ಞೂ ಹ್ಞೂ ಹಾಂ ಹ್ಞೂ ಹ್ಞೂ ಹೌದು ಹೌದು ಮಾಡಿ ನಾನು ಎಲ್ಲ ಜಾಗಕ್ಕೆ ಹೋಗ್ತಿನಿ ಮಾಹಿತಿ ಕೊಟ್ಟಿದಕ್ಕೆ ಧನ್ಯವಾದಗಳು ಹ್ಞೂ ಸರಿ